ಹಲೋ ಕಾಮತ್ ಹೋಟೆಲ್ನಿನ್ ಕಾಮತ್ ಹೋಟೆಲ್ದವ್ರು ಇದ್ದೀರಿ ಹಾಂ ಅದೇ ರೀ ನ ನ್ಯೂ ಬಸ್ ಸ್ಟ್ಯಾಂಡ್ವರ್ಗೆ ಬರ್ತದಲ್ಲ ರೀ ಅದೇ ಕಾಮತ್ ಹೋಟೆಲಲ್ಲಾ ರೀ ಹಾಂ ಅದೇ ರೀ ನಮ್ಗೆ ಊಟ ಆರ್ಡರ್ ಮಾಡೋದು ಇದ್ದಿತ್ತು ಊಟ ಆರ್ಡರ್ ಮಾಡೋದು ಇದ್ದಿತ್ತು ಇವಾಗ ಬತ್ಡೆ ಪಾರ್ಟಿ ಅದ ನಮ್ಮಲ್ಲಿ ಅದ್ರ ಕಡೆಯಿಂದ ನಾನು ನಿಮಗೆ ಕಾಲ್ ಮಾಡಿದೆ ಮತ್ತು ಊಟ ಎಷ್ಟ್ ಬೇಕು ಅಂತಂತಂದ್ರೆ ಟೋಟಲು ಒಂದು ಟ್ವೆಂಟಿ ಅರ ನೋಡಿರಿ ಅದರೊಳಗೆ ಮದಲ ವೆಜ್ಜು ಒಂದು ಟೆನ್ ಪ್ಲೇಟ್ಸ್ ಬೇಕು ಮತ್ತು ನಾನ್ ವೆಜ್ಜು ಒಂದು ಐದು ಪ್ಲೇಟ್ ಬೇಕು ನಮ್ಗೆ ಟೋಟಲು ಮತ್ತು ಇನ್ನು ಬೇರೆ ಟೈಪ್ ನಿಮ್ಮಲ್ಲಿ ಯಾವಾರ ಊಟ ಅವ ಏನು ಮತ್ತು ಮತ್ತು ಊಟ ಮಾಡ್ಲತರ ಏನು ಮಾಡ್ಬೇಕಂತಂತಂದ್ರೆ ಬಿಸಿ ಇರಬೇಕು ತಣ್ಣಗೆ ಆಗಲ್ದೆ ತಣ್ಣಗೆ ಇರಲ್ದೆ ಬಿಸಿ ಆಗಿ ತೊಕೊಂಡ್ ಬರಬೇಕು ನಂಬಲ್ಲಿ ಟೋಟಲ್ ಟ್ವೆಂಟಿ ಮೆಂಬರ್ಸ್ ಅರ ಮತ್ತು ನಿಮ್ದು ಹೋಟಲು ಬೆಸ್ಟ್ ಅದ ಅಂತ ಹೇಳಿ ಕೇಳಿದೆವು ಊಟ ರೆಡಿ ಮಾಡೋದ್ರಾಗ ಆಗಲಿ ಎಲ್ಲ ಚಂದ ಅದ ಫೇಮಸ್ ಅದ ನಿಮ್ಮದು ಹೋಟೆಲು ನಿಮ್ಮ ಹೋಟೆಲ್ ಬಗ್ಗೆ ಭಾಳ ಕೇಳಿದೆವು ಮತ್ತು ಊಟ ಟೇಸ್ಟ್ ಇರ್ಬೇಕು ನೋಡಿರಿ ಯಾವಾಗ ಭೀ ಊಟ ಊಟ ಯಾಕಂದ್ರೆ ಗೆಸ್ಟ್ಗಳೆಲ್ಲ ಸ್ವಲ್ಪ ತೋಲ್ ಬಂದು ಅರ ಚಂದ ಅರ ಅದ್ರ ಕಡಿಂದು ಊಟ ರುಚಿ ಇರಬೇಕು ನಿಮ್ಮದೇ ಬೆಸ್ಟ್ ಅದ ಅಂತ ಹೇಳಿ ನಾ ನಿಮ್ಮದು ಹೋಟೆಲಿಗೆ ನಾನು ಆರ್ಡರ್ ಕೊಡ್ಲತಿದ್ದೆ ಮತ್ತು ಟೈಮಿಂಗು ನೀವು ಯಾವಾಗ ತಗೊಂಡ್ ಬರ್ತಿರಿ ನಿಮಗೆ ಎಷ್ಟ್ ಟೈಮಿಂಗ್ ಹತ್ತದ ಊಟ ತಕೊಂಬರ್ಲಿಕ್ಕ ಆಯ್ತಿನ್ನು ಈಗ ನಂಬಲ್ಲಿ ಪ್ರೊಗ್ರಾಮ್ ಏನು ಅದ ಅಂತಂತಂದ್ರೆ ಬರ್ತ್ಡೇ ಪಾರ್ಟಿ ಅದ ನಂಬಲ್ ಪ್ರೊಗ್ರಾಮು ಬರ್ತ್ಡೇ ಪಾರ್ಟಿ ನಾವು ಸೆವೆನ್ ಟು ಟೆನ್ ಅಷ್ಟ್ರೊಳಗ ನಾವು ಮುಗಿಸ್ತೇವು ಮತ್ತು ನಿಮ್ಮದು ಊಟ ಬರ್ಲಿಕ್ಕ ಮತ್ತು ನಿಮ್ಮದು ಎ ನೀವು ಎಷ್ಟು ಟೈಮ್ ತೊಗೊತ್ತಿರಿ ಆರ್ಡರ್ ಕೊಟ್ಟ ಮೇಲೆ ಯಾಕಂದ್ರೆ ನಮಗೆ ಲೇಟ್ ಅದ ಆಗ್ಬಾರ್ದು ಬತ್ಡೆ ಪಾರ್ಟಿ ಮುಗಿತಿಕ್ಕಿ ಊಟ ಬೇಕು ನಮ್ಗೆ ಮತ್ತು ಬೇರೆ ಟೈಪ್ ಮತ್ತೆ ಯಾವರ ವೆರೈಟಿಸ್ ಗಿನ್ನವೇನು ನಿಮ್ಮಲ್ಲಿ ಊಟ ಮತ್ತು ಬರ್ತ್ಡೇ ಪಾರ್ಟಿನಾಗ ಎಲ್ಲ ಗೆಸ್ಟ್ ಬಂದಾರ ಊಟ ಚಂದ ಇರಬೇಕು ಎಷ್ಟ್ ಸಮಯದಲ್ಲಿ ತೊಕೊಂಬರ್ತೀರಿ ಊಟ ಮೊದಲು ತಣ್ಣಗೆ ಆಗ್ಬಾರ್ದು ಪ್ರಯಾಣ ಮಾಡ್ಲತ್ತಿರೊಂಬೋದಿಲ್ಲ ಊಟಕ್ಕೆ ಏನು ಮಾಡಿರಿ ಅಂತಂತಂದ್ರೆ ತಣ್ಣಗೆ ಆಗಲ್ದಂಗ ಆದಷ್ಟು ಬಿಸಿ ಇತ್ಕೊಂಡಿ ತಕೊಂಡ್ ಬರರ್ಲಿಕ್ಕ ಟ್ರೈ ಮಾಡಿರಿ ಇಲ್ಲಿಂದ ಎಷ್ಟು ದೂರ ಅದ ಕಾಮತ್ ಹೋಟಲ್ ನಿಮ್ಮದು ಅಟ್ ಲೀಸ್ಟ್ ಒಂದು ಫೈವ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹತ್ತಿರಬೇಕೆನೋ ಅಲ್ಲ ಥೊಡೆ ಅದ್ರ ಕಡೀಂದು ಏನು ಮಾಡಿರಿ ಅಂತಂದ್ರೆ ಈಗ ಮೇಲೆಯಿಂದ ಛಳಕಲು ಭೀ ಅದಲ್ಲ ಥೊಡೆ ಊಟ ಎಲ್ಲ ಬಿಸಿ ಬಿಸಿ ಆಗಿರಬೇಕು ತಣ್ಣಗಿದ್ರೆ ಊಟ ಯಾರು ಭೀ ಮಾಡಲ್ರಲ್ಲ ಸೊ ಅದ್ರ ಕಡೀಂದು ಏನು ಮಾಡಿರಿ ಥೊಡೆ ಊಟ ಬಿಸಿ ಆಗಿದ್ದಿಂದೇ ಥೊಡೆ ಚಂದ ಪ್ಯಾಕ್ ಮಾಡ್ಕೊಂಡಿ ಊಟ ತಕೊಂಡ್ ಬರ್ರಿ ಪ್ರಯಾಣ ಮಾಡ್ಲತರ ನೀವು ಮತ್ತು ಊಟ ಮಾಡ್ಲ ಮತ್ತು ಪ್ಯಾಕಿಂಗ್ ಮಾಡ್ಲತರ ಅಂಬದಿಲ್ಲ ಏನು ಮಾಡಿರಿ ಅಂತಂದ್ರೆ ಶಾಖ ನಿರೋಧಕ ಇನ್ಸುಲೇಟೆಡ್ ಅದು ಯೂಸ್ ಮಾಡ್ಕೊಂಡಿ ತೊಕೊಂಡಿ ಬರ್ರಿ ಎ ಯಾವ್ದು ಭೀ ಪ್ಯಾಕ್ ಮಾಡ್ಲತ್ತಿರಿ ಅದು ಬಿಸಿ ಆಗಿ ಇರಂಗೆ ತಕೊಂಡ್ ಬರ್ಲತ್ತರ ಲೇಟ್ ಆಗಲ್ದಂಗ ಥೊಡೆ ಬಿಸಿ ಅಗಿ ಇಟ್ಕೊಂಡಿ ಟ್ರೈ ಮಾಡ್ಕೊಂಡ್ ತೊಕೊಂಡಿ ಬರ್ರಿ ಮತ್ತು ಊಟ ಮತ್ತು ಬೇರೆ ಟೈಪ್ ನಿಮ್ಮಲ್ಲಿ ಯಾವರ ವೆರೈಟೀಸ್ ಅವೇನು ಊಟ ಮತ್ತು ನಮಗೆ ಒಂದ್ವೇಳಿ ಮತ್ತೆ ಯಾವ್ದರ ಇತ್ತು ಅಂದ್ರೆ ಭೀನ ಇವಾಗೆ ಆರ್ಡರ್ ಕೊಡ್ತಿ ಮತ್ತು ಹೊಸ ಟೈಪ್ ಏನಾರ ಇನ್ನು ಸಧ್ಯಕ್ ಬರೀ ವೆಜ್ಜು ಮತ್ತು ನಾನ್ ವೆಜ್ಜು ಅಷ್ಟೆ ಹೇಳಿನಿ ನಾನು ನಾನ್ ವೆಜ್ನ ಮತ್ತು ನೀವಲ್ಲಿ ಯಾವ್ಯಾವ ಟೈಪ್ ಅವ ಊಟ ಯಾವ್ಯಾವ ನಾನ್ ವೆಜ್ ಅದ ಮತ್ತು ವೆಜ್ನಾಗ ಯಾವ್ಯಾವ ಟೈಪ್ ವೆಜೆಟೆಬಲ್ಸ್ ಮತ್ತು ಏನರ ಅವೇನು ಊಟ ಮತ್ತು ಬೇರೆ ಟೈಪ್ ಏನರ ಸ್ವೀಟ್ಸ್ ಆಗಲಿ ಮತ್ತು ಏನರ ಕೂಲ್ ಡ್ರಿಂಕ್ಸ್ ಅಂಥದೆಲ್ಲ ಸಿಕ್ತದೇನು ನಿಮ್ಮ ಹೋಟೆಲ್ನಾಗ ಮತ್ತು ಹಂಗಿದ್ರೆ ಭೀ ಹೇಳಿರಿ ನಾ ಆರ್ಡರ್ ಕೊಡ್ತೆ ಆ ಮತ್ತು ಏನು ಭೀ ಊಟ ತರ್ಲತಿರ ಅಂತಂತಂದ್ರೆ ಅದು ಬಿಸಿನೆ ಇರಬೇಕು ಪಾತ್ರೆಗಳು ಏನು ಮಾಡಿರಿ ಅಂತಂದ್ರೆ ನೀವು ಬಿಸಿಯಾಗಿ ಇರಂಗ್ ಇರಂಥದ್ದೇ ಮತ್ತು ಪ್ರಯಾಣ ಮಾಡ್ಲತರ ತಣ್ಣಗೆ ಆಗಲ್ದಂಗ ಅಂಥದ್ದು ಯೂಸ್ ಮಾಡಿ ತೊಕೊಂಡಿ ಬರ್ರಿ ನೀವು ಊಟ ಮಾಡ್ಲತರ ಟೋಟ ಅಂಬಲ್ ಟ್ವೆಂಟಿ ಅರ ನೋಡಿರಿ ಒಂದು ವೇಳೆ ಊಟ ಚಂದ ಇತ್ತು ಟೇಸ್ಟಿ ಆಗಿತ್ತು ನಾವು ಹೇಳಿನ ಪ್ರಕಾರನೆ ನೀವು ತೊಗೊಂಡ್ ಬಂದೀರಿ ಮತ್ತು ಟೈಮಿಂಗ್ ಭೀ ನಾ ಯಾವಾಗ ಹೇಳಿದ್ದೆ ಅವಾಗ ಅಷ್ಟ್ರ ಒಳಗೆ ನೀವು ತಕೊಂಡ್ ಬಂದೀರಿ ಅಂತಂತಂದ್ರೆ ನಾ ಬಿಲ್ ಕರೆಕ್ಟ್ ಆಗಿ ಕೊಡ್ತೆನ್ ನೋಡಿರಿ ಇಲ್ದ್ಹಂಗಾರ ಮತ್ತು ನಾ ನೆಕ್ಸ್ಟ್ ಟೈಮ ಆರ್ಡರ್ ಕೋ ಆರ್ಡರ್ ಮಾಡ್ಲಿಕ್ಕ ಆಗಲ್ದು ಅದು ಬೇರೆ ಕಾ ನಮ್ಮದು ಯಾರಿಗರ ಕಸ್ಟಮರ್ಸ್ ಭೀ ಇದ್ರ ನಾ ಹೇಳಾಕಾಯ್ತದೆ ಸೊ ಅದ್ರ ಕಡೆಯಿಂದ ಏನು ಮಾಡಿರಿ ಅಂತಂತಂದ್ರೆ ನೀವು ಊಟ ಮಾಡ್ಲತರ ಊಟ ತಕೊಂಬರ್ಲತ್ತರ ಬಿಸ್ಯಾಗಿ ಇಟ್ಕೊಂಡಿ ಆದಸ್ಟು ಇದು ಮಾಡ್ಕೊಂಡ್ ಬರ್ರಿ ಮತ್ತು ನಮ್ಮಲ್ಲಿ ಬರ್ತ್ಡೇ ಪಾರ್ಟಿ ಅದಲ್ಲ ಸೊ ಎಲ್ಲರೂ ಏನು ಮಾಡಬೇಕು ಈಗ ನಾವು ಬರ್ತ್ಡೇ ಹಿಂಗೆ ಗ್ರ್ಯಾಂಡ್ ಮಾಡ್ಲತ್ತಿದೆ ಥೊಡೆ ಸೊ ಅದ್ರ ಕಡಿಂದ ಮೊದಲೇ ಇವರು ಥೊಡೆ ವೀ ಐ ಪೀ ಇದು ಗೆಸ್ಟ್ಗಳು ಅರ ನಮ್ಮಲ್ಲಿ ಬಂದಿನರು ಊಟಗಳು ಮಾಡ್ಲಿಕ ನಾನು ನಿಮಗೆ ಆರ್ಡರ್ ಅದ್ರ ಕಡಿಂದೆ ನಿಮ್ದು ಹೋಟೆಲ್ ಬೆಸ್ಟ್ ಅದ ಅಂತ ಹೇಳಿ ಕೊಟ್ಟಿದೆ ನಾನು ಅದ್ರ ಕಡಿಂದು ಊಟ ಏನು ಮಾಡಿರಿ ನೀವು ಅಂದೆವು ಬೆಚ್ಚಗೆ ಇರೋಹಂಗೆ ಥೊಡ ಆದಷ್ಟು ಬಿಸಿ ಆಗಿ ಇರೋಹಂಗೆ ಅಂಥ ಪಾತ್ರೆ ಯೂಸ್ ಮಾಡಿ ಥೊಡೆ ತೊಕೊಂಬರ್ರಿ ನಂಬಲ್ಲಿಕಿ ಒಂದ್ವೇಳೆ ಈ ಸಲ ಊಟ ಟೇಸ್ಟ್ ಇತ್ತು ಚಂದ ಇತ್ತು ಅಂತಂದ್ರೆ ಭೀ ನೆಕ್ಸ್ಟ್ ಏನರ ನಂಬಲ್ಲಿ ಪ್ರೊಗ್ರಾಮ್ ಅದು ಇತ್ತು ಅಂದ್ರೆ ಭೀ ನಾ ಆರ್ಡರ್ ಕೊಡ್ಲಕ ಬರ್ತದೆ ಟೇಸ್ಟ್ ನೋಡ್ತೆ ಮತ್ತು ಯಾವ್ಯಾವ ಟೈಪ್ಸ್ ವೆರೈಟಿಸ್ ಇರ್ತವೆ ಆದ್ರೆ ನಿಮ್ದು ಹೋಟೆಲ್ಕ ಮತ್ತೆ ನೆಕ್ಸ್ಟ್ ಟೈಮ್ ಬಂದು ನಾನು ಮೀಟ್ ಮಾಡ್ತಿ ನಮ್ಮ ಫ್ರೆಂಡ್ಸಿಗೆ ಅವ್ರಿಗೆ ಕರ್ಕೊಂಡ್ ಬಂದಿ ಈಗ ಸದ್ಯಕ್ ಇನ್ನು ಎಲ್ಲರೂ ಬಂದರೂ ಭೀ ಅಂದ್ರೆನೆ ಬರ್ಡೇ ಪಾರ್ಟಿ ಎಲ್ಲ ಚಂದ ಆಗ್ಯದ ಮತ್ತು ಊಟ ಕಡಿಂದ ನಮ್ಮ ಬರ್ಡೇ ಪಾರ್ಟಿ ಹಾಳಾಗ ಬಾರ್ದ್ ನೋಡಿರಿ ಅದ್ರ ಕಡಿಂದ ಏನು ಮಾಡಿರಿ ಅಂತಂತಂದ್ರೆ ಊಟ ಜರಾ ಚಂದ ತೊಕೊಂಬರ್ರಿ ಮತ್ತು ಆದಷ್ಟ್ ಬೇಗ ನಿಮ್ಗೆ ಎಷ್ಟ್ ಆಯ್ತದೆ ಆದಷ್ಟು ಬೇಗ ನೀವು ಏನು ಮಾಡಿರಿ ಊಟ ತೊಕೊಂಡಿ ಬರ್ರಿ ಬರ್ಲತ್ತರ ಏನು ಮಾಡಿರಿ ಪ್ರಯಾಣದಾಗ ಮೊದಲು ಶಾಖ ನಿರೋಧಕ ಇನ್ಸುಲೇಟೆಡ್ ಆಗಲಿ ಅಂದ್ರೆ ಬಿಸಿ ಆಗಿರುವಂಥ ಪಾತ್ರೆಗಳು ಯೂಸ್ ಮಾಡಿ ನೀವು ಆರ್ಡರ್ ತೊಕೊಂಡ್ ಬರ್ರಿ ತಿಳಿತಾ ಹ್ಞೂ ಆಯ್ತು ತೊಗೊ ರೀ ಆರ್ಡರ್ ತೊಗೊಂಡ್ ಬರ್ರಿ ನಮಗೆ ಹಾಫ್ ಎನ್ ಒನ್ ಅವರ್ದಾಗ ಬೇಕು ನೋಡಿರಿ ಈಗ ಅದು ಆರ್ಡರ್ ಕೊಟ್ಟಿದ್ದು ನಾವು ಏನೇನು ಅಂದರೆ ಹಾಂ ಟೆನ್ ಪ್ಲೇಟ್ಸ್ ವೆಜ್ಜಿಟೇಬಲ್ದು ಮತ್ತು ನಾನ್ ವೆಜ್ಜು ಪ್ಲೇ ಫೈ ಪ್ಲೇಟ್ ಬೇಕು ನೋಡಿರಿ ಈ ತೊಕೊಂಡಿ ಬರ್ರಿ ನೀವು ಆಯಿತು ಸರಿ